ಹಲೋ ಹಲೋ ಹೇಳಿ ಸರ್ ನಮಸ್ತೆ ಹೌದು ಸರ್

ಹಾಂ ಹತ್ತು ಒಂದು ಹತ್ತು ಜನನ ನಿಮಗೆ ಒಂದು ಮಿನೀ ಟೆಂಪೊ ಬೇಕಾಗ್ಬೌದು ಸರ್ ನೀವು ಸೀಟರ್ ಮಾಡ್ಬೌದು ಹೌದು ನಮ್ದೊಂದು ಕಿಲೋಮೀಟ್ರ್ ಲೆಕ್ಕ ಆದರೆ ಕಿಲೋಮೀಟ್ರ್ ಲೆಕ್ಕ ಕೊಡ್ತೇವೆ ಇಲ್ಲಾದ್ರೆ ಒಂದು ಫಿಕ್ಸ್ ರೇಟು ಸಹ ಉಂಟು ಒಬ್ರಿಗೆ ಒಂದು ಎರಡುವರೆ ಸಾವಿರ ಹಾಗೆಲ್ಲ ಉಂಟು ಸರ್ ಅದು ಆಮೇಲೆ ನಿಮಗೆ ಮಧ್ಯದಲ್ಲಿ ಬೇರೆ ಕಡೆ ಎಲ್ಲಿಗೆ ಹೋಗಲಿಕ್ಕಿಲ್ಲಲ್ಲ ಒಂದೇ ಟೆಂಪಲ್ ಮಾತ್ರವ ಹಾಂ ಗಾಡಿ ಎಲ್ಲ ಒಳ್ಳೆದುಂಟು ಸರ್ ಮೈಕ್ ಬೇಕಾದರೆ ಮೈಕ್ ಉಂಟು ಎ ಸಿ ಬೇಕಾದರೆ ಎ ಸಿ ಉಂಟು ಮತ್ತು ಡಿ ಜೆ ಬೇಕಾದರೆ ಡಿ ಜೆ ಉಂಟು ಎಲ್ಲ ಎಲ್ಲ ಉಂಟು ವ್ಯವಸ್ಥೆ ಒಳ್ಳೆದುಂಟು ಗಾಡಿ ಹೊಸ ಗಾಡಿ ನಂದು ಅದು ಓಕೆ ನೋಡಿ ಹೇಳಿ ಹಾಂ ಹಾಂ ಸ್ವಲ್ಪ ಕಡಿಮೆ ಮಾಡುವ ಬೇಕಾದರೆ ಹ್ಞೂ ಒನ್ ಆಯಿತು ಸರ್ ಓಕೆ ಸರ್ ಹಾಂ ಆಯಿತು ಹಾಂ ಹಾಂ ಒಳ್ಳೆದು ಹಾಂ ಆಯಿತು ಆಯ್ತು ಸರ್ ಆಯ್ತು ಆಯ್ತು ಆಯ್ತು ಓಕೆ ಓಕೆ ಸರ್ ಓಕೆ ಓಕೆ ಹಾಂ